ನಮ್ಮ ಹಿಂದೂ ಧರ್ಮದಲ್ಲಿ ಸಾಂಪ್ರದಾಯಿಕ ಪೂಜೆಯನ್ನು ಮಾಡ್ತೀವಿ ಯಾವ್ಯಾವ ಥರ ಪೂಜೆ ಮಾಡ್ತೀವಿ ನಾವು ಲಕ್ಷ್ಮಿ ಪೂಜೆ ಮಾಡಿದ್ರೆ ಮದ್ವೆ ಮೂಮೆಂಟಿನಾಗೆ ಮದ್ವೆ ಟೈಮ್ದಾಗೆ ನಾವು ಲಕ್ಷ್ಮಿ ಪೂಜೆ ಮಾಡಿದ್ರೆ ಆ ಲಕ್ಷ್ಮಿಗೆ ನಾವು ಪಸ್ಟ ಏನು ಮಾಡ್ತೀವಪ್ಪ ಅಂದ್ರೆ ನೆಲ ಶುದ್ಧಿ ಮಾಡ್ಕೋತೀವಿ ನೆಲ ಶುದ್ಧಿ ಮಾಡಿ ಅಲ್ಲಿ ಅದ್ರ ಮೇಲೆ ಒಂದು ಮಣೆ ಇಟ್ಟು ಅದ್ರ ಮೇಲೆ ನಾವು ಅಕ್ಷ ಅಕ್ಕಿ ಕಾಳನ್ನು ಅಕ್ಷತೆಯನ್ನು ಅಕ್ಕಿ ಕಾಳನ್ನು ನಾವು ಹಾಕಿ ಹೊರ್ಳಿ ಆ ಅಕ್ಕಿ ಕಾಳಿನ ಮೇಲೆ ಒಂದು ತಾಟು ಇಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ್ ಇನ್ನಷ್ಟು ಅಕ್ಕಿ ಕಾಳು ಹಾಕಿ ಅದ್ರ ಮೇಲೆ ಒಂದು ಬಿಂದ್ಗೆ ಇಟ್ಟು ಅದ್ರ ಮೇಲೆ ಒಂದು ಕೋಲು ಕಟ್ಟಿ ಆಕೆಗೆ ಲಕ್ಷ್ಮಿಗೆ ನಾವು ಒಂದು ಸೀರೆ ಅಂತ ತಂದಿರ್ತೀವಿ ಆ ಸೀರೆನ ನಾವು ಉಡಿಸ್ತೀವಿ ಆಕೆಗೆ ಅಮ್ಮಗೆ ಲಕ್ಷ್ಮಿ ಅಮ್ಮಗೆ ಸೀರೆಯನ್ನು ಉಡಿಸ್ತೀವಿ ರೇಷ್ಮೆ ಸೀರೆ ಅದನ್ನು ಸೀರೆ ಉಡ್ಸಿದ್ದು ಆದ್ಮ್ಯಾಗೆ ನಾವು ಆಕೆಗೆ ಅಮ್ಮಗೆ ನಾವು ಅರಿಶಿನ ಕುಂಕುಮ ಇದನ್ನೆಲ್ಲ ನಾವು ಹಾಕ್ ಇದನ್ನು ಒಂದು ಬಿಂದ್ಗೆ ನೀರು ತುಂಬಿ ಬಿಂದ್ಗೆನ ಅಕ್ಕಿ ಕಾಳಿನ ಮ್ಯಾಲೆ ಇಟ್ಟು ತಾಟ್ನಾಗೆ ಅಕ್ಕಿ ಕಾಳು ಹಾಕ್ ಇಟ್ಟಿರ್ತೀವಿ ಅಲ್ಲಾ ಆ ಅಕ್ಕಿ ಕಾಳಿನ ಮೇಲೆ ಅದನ್ನು ಚರ್ಗೆನ ತುಂಬಿ ಇಡ್ಬೇಕು ತುಂಬಿಟ್ ಬಿಂದ್ಗೇನ ತುಂಬಿ ಇಡಬೇಕು ತುಂಬಿಟ್ಟು ಆಮೇಲೆ ಅದಕ್ಕೆ ಒಂದು ಕೋಲು ಕಟ್ಟಿ ಅದನ್ನು ಸೀರೆ ಉಡಿಸ್ತೀವಿ ಅದನ್ನು ರೇಷ್ಮೆ ಸೀರೆ ಉಡ್ಸಿದ್ದು ಆದ್ಮ್ಯಾಗೆ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಅದಕ್ಕೆ ನಾವು ಸೀರಿ ಉಡ್ಸಿದ್ದು ಆದ್ಮ್ಯಾಗೆ ಅದಕ್ಕೆ ಮೂರ್ತಿಯನ್ನು ಕಾಯಿಗೆ ಮೂರ್ತಿಯನ್ನು ಹಾಕಿ ಕಾಯಿ ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಮಾಡಿದ್ದು ಆದ್ಮ್ಯಾಗೆ ಅದಕ್ಕೆ ನಾವು ಅರಿಶ್ನ ಕುಂಕುಮ ಹೂವು ಅದ್ನ ಎಲ್ಲದನ್ನು ನಾವು ಮುಡಿಸ್ಬೇಕು ಆಮೇಲೆ ಅಮ್ಮಗೆ ನಾವು ಕೊರ್ಳಾಗೆ ಹಾರವನ್ನು ಹಾಕಿ ನಮ್ಮಂತಕ್ಕೆ ಏನು ವಸ್ತ್ರ ಆಭರಣ ಏನೇ ಇರಲಿ ಅದನ್ನು ನಾವೆಲ್ಲ ಅವುನವ್ನ ಅಮ್ಮಗೆ ಹಾಕಬೇಕು ನಾವು ಅವ್ನ ಹಾಕಿದ್ದು ಆದ್ಮ್ಯಾಗೆ ಆ ಅಮ್ಮಗೆ ಹಣ್ಣು ಹಂಪ್ಲು ಮತ್ತೆ ಹೂವಿನಿಂದ ನಾವು ಅಲಂಕರಿಸ್ತೀವಿ ಅಮ್ಮನ್ನು ಭಾಳ ಚೆಂದ ಆಗತ್ರಿ ಅದನ್ನು ಮಾಡಿದ್ರೆ ಅಚೇಗ್ ಒಂದು ಇಚೇಗ್ ಒಂದು ಇವನ್ನ ಬಾಳೆ ಕಂಬ ಇಡ್ತೀವಿ ಹೊರ್ಳಿ ಕಬ್ಬಿನ ಗೊನೆ ಇಡ್ತೀವಿ ಇವು ಬೆಳ್ಳಿ ಶಮೆ ಅಥವಾ ನಮ್ಮಂತಕ್ಕೆ ಇದ್ದದ್ದು ಯಾವುದಾದ್ರು ನಮ್ಮಂತಕೆ ಯಾವ್ದು ಇರತ್ತೆ ಅದನ್ನು ನಮ್ಮ ನಮ್ಮ ಆಚರ್ಣೆಗೆ ತಕ್ಕ ನಮ್ಮ ಆಚರ್ಣೆ ನಮ್ಮ ಆಚರಣೆಗೆ ನಾವು ಯಾವುದನ್ನು ಇಟ್ಟರೆ ನಮ್ಗೆ ಚೆಂದ ಕಾಣತ್ತೆ ಅದನ್ನು ನಮ್ಮ ಕಡೆ ಇದ್ದದ್ದು ನಮ್ಮ ಕಡೆ ಯಾವ್ದು ಇರುತ್ತಪ್ಪ ಬೆಳ್ಳಿ ಶಮೆ ಆಗಲಿ ಅಥವಾ ತಾಮ್ರ ಶಮೆ ಆಗಲಿ ಅದು ಯಾವುದಾರು ಇದದ್ದನ್ನು ನಾವು ಇಟ್ಟರೆ ನಡಿತೈತೆ ಅದನ್ನೊಂದು ಎರಡೇ ಶಮೆ ಇಟ್ಟು ಹೊರ್ಳಿ ಕಳಶ ತುಂಬ್ತೀವಿ ಆರತಿ ತಾಟು ಅಂತಾರಲ್ಲ ಅದನ್ನು ಆರತಿ ತಾಟನ್ನ ನಾವು ತುಂಬ್ತೀವಿ ಒಳ್ಳೆದಕ್ಕೆ ಕಳಶಕ್ಕೆ ಎರಡು ಎಲೆ ತುಂಬ್ತೀವಿ ಬ್ಯಾಳ ಅಂದರ ಐದು ಎಲೇನು ತುಂಬ್ತಾರೆ ಹೊಳ್ಳಿ ಯಾ ಕಳಶ ತುಂಬುವಾಗ ಅಲ್ಲಿ ಅದಕ್ಕೆ ಬತ್ತಿ ಹಾಕೀ ಎಣ್ಣೆ ಹಾಕಿ ಅದಕ್ಕೆ ದೀಪ ಹಚ್ತಿವಿ ಹೊಳ್ಳೀ ಇದನ್ನು ಶಮ್ಯಾಕು ದೀಪ ಹಚ್ತಿವಿ ಹಚ್ಚಿಟ್ಟು ಅಮ್ಮಗೆ ಏನೇನು ಬೇಕು ಕರ್ಪೂರ ಹೊಳ್ಳೀ ಅಗರ ಬತ್ತಿ ಇವನ್ನೆಲ್ಲ ಅವನ್ನ ಸಜ್ಜು ಮಾಡಿಕೊಂಡು ಇವನ್ನೆಲ್ಲ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಕಾಯಿ ಒಡಿದು ಆಗಲಿ ಪೂಜೆ ಮಾಡೋದು ಕಾಯಿ ಒಡೆದು ಹೊಳ್ಳೀ ಎಲ್ರುಗು ಎಲ್ಲರಿಗು ನಾವು ಪ್ರಸಾದ ಹಂಚೋದು ಆ ಅಮ್ಮಗೆ ನಾವು ಪ್ರಸಾದ ಅಂತೇಳಿ ಕರಿಗಡಬು ಹೊಳ್ಳೀ ಅನ್ನ ಕರಿಗಡಬು ಬದ್ನಿಕಾಯಿ ಪಲ್ಲೆ ಇದನ್ನೆಲ್ಲ ಇದನ್ನು ಸಂಡ್ಗೆ ಹಪ್ಪಳ ಮೆಣ್ಶಿನ್ಕಾಯಿ ಅವನ್ನೆಲ್ಲ ಕರ್ದದ್ದು ಐಟಮ್ಮು ಅವನ್ನೆಲ್ಲ ಎ ನೈವೇದ್ಯಕ್ಕೆ ಇಟ್ಟು ಚಿತ್ರಾನ್ನ ಮಾಡಿರ್ತೀವಿ ಮಿರ್ಚಿ ಮೆಣ್ಸಿನ್ಕಾಯಿಂದ ಮಿರ್ಚಿ ಹಾಕಿರ್ತಿವಿ ಅವ್ನೆಲವನ್ನು ಅಮ್ಮಗೆ ನೈವೇದ್ಯ ಮಾಡಿ ಭಾಳ ಚೆಂದ ಆಗತ್ತೆ ರೀ ಈ ಲಕ್ಷ್ಮಿ ಪೂಜೆ ತಳ ತಳಾಂತರದಿಂದ ಮಾಡ್ಕೊಂಡು ಬಂದಿರ್ತೀವಿ ನಾವು ವರ್ಷಾನು ದೀಪಾವಳಿ ದಿನ ಎಲ್ಲ ರೀತಿಯಿಂದನು ನಮ್ಮ ಸಂಪ್ರದಾಯದಿಂದ ನಮ್ಮ ಸಂಪ್ರದಾಯನ ನಾವು ಒಟ್ಟು ಎಂದು ಮರಿಬಾರ್ದು ಅದನ್ನು ನಾವು ಆ ಸಂಪ್ರದಾಯ ಮರ್ತು ಬಿಟ್ರೆ ನಾವು ಏನು ಕಳ್ಕೊಂಡಂಗೆ ಆಗ್ಬಿಡತ್ತದೆ ಅದಕ್ಕೆ ಅದಕೋಸ್ಕರ ನಾವು ಅದನ್ನು ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಆ ಸಂಪ್ರದಾಯ ಎಂದು ಮುರಿಬಾರದು ಆಕೆಗೆ ಕಂಕಣ ಕಟ್ಟದು ಆಗ್ಲಿ ಅಥವಾ ಆ ಅಮ್ಮುಗೆ ಕೊರ್ಳಾಗೆ ನಾವು ಲಿಂಗದ ಕಾಯಿ ಹಾಕೋದು ಈ ಇದು ಎಲ್ಲ ಪ್ರತಿ ಒಂದನ್ನು ನಾವು ಆಕಿಗೆ ಅಮ್ಮಗೆ ಏನೇ ಮಾಡಿದರು ಅದನ್ನು ಭಕ್ತಿ ಶ್ರದ್ದಾ ಇಂದ ನಾವು ಮಾಡಿದ್ದು ಆದರೆ ನಮಗೆಲ್ಲ ರೀತಿಯಿಂದನು ದೇವರು ಒಳ್ಳೆದನ್ನು ಮಾಡ್ತಾನೆ ಏನಂದ್ರೆ ನಮ್ಮ ನಾವು ಮಾಡಿದ್ದು ನೋಡಿ ನಮ್ಮ ಮಕ್ಕಳನ್ನು ಕಲಿತಾವೆ ನಮ್ಮ ಮಮ್ಮಿ ನಮ್ಮ ತಾಯಿ ಹಿಂಗೆ ಮಾಡಿದ್ಳು ಅಲ್ಲ ಆ ಪೂಜೆನ ನಾವು ಈ ಥರನೆ ಮಾಡಬೇಕಲ್ಲ ಅಂತೇಳಿ ಅವ್ರು ತಲಿ ಒಳ್ಗು ಹೊಳಿತೈತೆ ಅದು ಆ ಥರ ನಾನು ಮಾಡ್ಲೇಬೇಕು ಅನ್ನು ಒಂದು